ಯೋಗ ಅಭ್ಯಾಸದಿಂದ ನನಗೆ ಬಹಳಷ್ಟು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಗಳಿಸಿದ್ದೇನೆ ಯಾಕಂದರೆ ಸುಮಾರು ಟೈಮ್ ನಾನು ಯೋಗಾಭ್ಯಾಸ ಮೂರು ವರ್ಷದಿಂದ ಮಾಡಿರುತ್ತಿರುವುದ್ರಿಂದ ಈ ನಡುವೆ ಬ ನನ್ನ ಬ್ಲಡ್ ಶುಗರಾಗಲೀ ರಕ್ತದೊತ್ತಡ ಬಿ ಪಿಯಾಗಲೀ ಮತ್ತು ಕೆಲವು ಸಣ್ಣ ಪುಟ್ಟ ಮದುವೆ ಸಣ್ಣ ಪುಟ್ಟ ಫೋರ್ಟಿ ಫೈವ್ ಪ್ಲಸ್ ಇಯರ್ ಫೋರ್ಟಿ ನಲ್ವತ್ತೈದು ವರ್ಷದ ಮೇಲ್ಪಟ್ಟ ಕೆಲವರಿಗೆ ಕಾಮನ್ನಾಗಿರುವ ಖಾಯ್ಲೆಗಳು ನನಗಿತ್ತು ಇದು ಯೋಗ ಮಾಡಿ ನನಗೆ ತುಂಬಾ ಕಂಟ್ರೋಲ್ ಬಂದಿದ್ದೇನೆ ಕಂಟ್ರೋಲಾಗಿದೆ ಕಾಲು ನೋವೆಲ್ಲಾ ಈಗ ತುಂಬ ಕಮ್ಮಿ ಇದೆ ಮತ್ತು ಮಾನಸಿಕವಾಗಿಯೂ ಸ್ಥಿರತೆ ಸ್ಥಿರತೆ ಮಾನಸಿಕ ಸ್ಥಿರತೆ ಮತ್ತು ಕಾನ್ಸನ್ಟ್ರೇಶನಾಗಲೀ ಮತ್ತು ಕೋಪಾ ಕೋಪ ತೀರಾ ಇದೆಲ್ಲ ಕಮ್ಮಿಯಾಗಿ ತುಂಬ ಗುಣಮುಖವಾಗಿದೆ ಕೋಪ ಈಗ ತುಂಬ ಕಂಟ್ರೋಲಿಗೆ ಬರ್ತದೆ ಮನ ಮನಸ್ಸು ಉಲ್ಲಾಸ ಮತ್ತು ಖುಷಿಯಲ್ಲಿರ್ತೇನೆ ಯಾವಾಗಲೂ ಜನರೊಟ್ಟಿಗೆ ಹೊಂದಿಕೊಳ್ಳುವ ಅಥ್ವಾ ಮ ಮ ಆ ಥರ ಬೆಳವಣಿಗೆ ಬಂದಿರುತ್ತೆ ಸೊಸೈಟಿಯಲ್ಲಿ ಎಲ್ಲ ಥರದ ಜನರೊಟ್ಟಿಗೆ ತುಂಬ ಅನ್ಯೊನ್ಯ ಅನ್ಯೋನ್ಯವಾಗಿ ಜೀವದ ಜೀವನವನ್ನು ನಡೆಸಲಿಕ್ಕೆ ದ ಫ್ಯಾಮಿಲಿಯಾಗಲೀ ಕೌಟುಂಬಿಕ ಸಾಮಾಜಿಕ ಎಲ್ಲ ಥರದ ಎಲ್ಲ ಥರದ ಹೊಂದಾಣಿಕೆಯನ್ನು ಹೊಂದಿ ಹೊಂದಿರುತ್ತೇನೆ ಯಾಕಂದರೆ ಇದು ನಲ್ವತ್ತೈದು ವರ್ಷದ ಮೇಲ್ಪಟ್ಟ ಎಲ್ಲ ಪುರುಷರು ಮತ್ತು ಸ್ತ್ರೀಯರಿಗೆ ಯೋಗವು ತುಂಬ ಉಪಯೋಗವಾಗಿ ವಾಗಿರುತ್ತದೆ ನನ್ನ ಪ್ರಕಾರ ಆದ್ದರಿಂದ ಬದುಕಿನಲ್ಲಿ ಪರಿಣಾಮವನ್ನು ಪಡೆಯಬೇಕಾದ ಯೋಗವು ಒಂದು ಮುಖ್ಯವಾಗಿ ವಿಷಯವನ್ನು ಹೇಳ ಹೇಳ ಬಯಸ್ತೇನೆ